ಹಲೋ ಊಬರ್ ಕ್ಯಾಬ್ ಅಲ್ವಾ ನಾನು ಬುಕ್ ಕ್ಯಾ ಕ್ಯಾಬ್ ಬುಕ್ ಮಾಡಿದ್ದೆ ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿತ್ತು ನಾನು ನಾಳೆ ಹೋಗಲ್ಲ ಯಾಕೆಂದರೆ ನಮ್ಮ ಮಕ್ಕಳಿಗೆ ಆರಾಮಿಲ್ಲ ಅದಕ್ಕೆ ಡಾಕ್ಟರ್ ಹತ್ರೆಲ್ಲ ಕರ್ಕೊಂಡು ಹೋಗಬೇಕಾಗತ್ತೆ ನಾನು ನನಗೆ ಅದಕ್ಕಾಗಿ ಕ್ಯಾನ್ಸಲ್ ಮಾಡಿಸಿ ಅಂತ ಹೇಳಿ ಹೇಳೋಣ ಅಂತ ಕಾಲ್ ಮಾಡಿದೆ ಸರಿ ಸರಿ ಮಾಡ್ತೀರಲ್ಲ ಓಕೆ ಓಕೆ ಓಕೆ ಥ್ಯಾಂಕ್ ಯು